ಹಾಂ ನಮಸ್ಕಾರ ನನ್ಗೇ ನೀವು ಒಳ್ಳೊಳ್ಳೆ ರುಚಿಕರವಾದ ಅಡಿಗೆ ಮಾಡ್ತೀರಂತ ಒಬ್ಬರು ಹೇಳಿದರು ಹಾಂ ಅದೇ ನನ್ಗೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ನಾಡಿದ್ದು ದೀಪಾವಳಿ ಫಂಕ್ಷನ್ನಿಗೆ ಸೋ ಹಾಗಾಗಿ ಸ್ವಲ್ಪ ನಮ್ಮದು ಹಿಂದಿನ ಕಾಲ್ದ ಎಲ್ಲ ಅಡಿಗೆಗಳನ್ನೆಲ್ಲ ಮಾಡಿ ಬಳಸುವ ಅನ್ಕೊಂಡೆ ಅವರಿಗೆ ಟ್ರೀಟ್ ಮಾಡುವ ಅಂದ್ಕೊಂಡೆ ದೀಪಾವಳಿ ಟೈಮಲ್ಲಿ ನೀವು ತುಂಬ ಸ್ಪೆಷಲ್ ಆಗಿ ಯಾವುದನ್ನ ಮಾಡ್ತೀರಾ ಹೌದಾ ಹಾಂ ಅದೇ ನಮಗು ಸ್ವಲ್ಪ ರಾಗಿ ರೊಟ್ಟಿ ರಾಗಿಮುದ್ದೆ ಅಂದರೆ ತುಂಬಾ ಇಷ್ಟನೇ ನಮ್ಮದು ಗೆಳೆಯರಿಗು ಹಾಗೆ ರಾಗಿ ರೊಟ್ಟಿ ರಾಗಿಮುದ್ದೆ ಅಂದರೆ ಇಷ್ಟ ರಾಗಿ ರೊಟ್ಟಿ ಮಾಡೋದಾರೆ ನೀವು ಹೇಳ್ಬೋದಾ ಏನು ಎಲ್ಲ ಬೇಕು ಹೇಗೆ ಮಾಡ್ಬೋದು ಅಂದ್ಕೊಂಡು ಅದಕ್ಕೆ ಮತ್ತೇ ಹಾಂ ಅದ್ರ ಜೊತೆಗೆ ಏನು ಬೇಕಾಗುತ್ತೆ ತಿನ್ನೋಕೆ

ಹೌದು

ನಿಜ ಅಲ್ಲಾ

ಹಿಟ್ಟು ಕಾಯಿ ತುರಿ ಹಾಕ್ಬೋದಾ

ಓಕೆ ಧನ್ಯವಾದಗಳು